ಹಾಂ ಅಲೋ ಸರ್ ನೀವೇನು ಮಿಲ್ಕ್ ಪಾ ಹಾಲು ಕೊಡೋವ್ರಾ ಹಾಂ ಆಯ್ತು ಅದೇ ನಾವು ಒಂದು ಹಾಲು ಬೇಕಾಗಿತ್ತು ರೀ ನಾವೀಗ ಮಂತ್ಲೀ ಪೇ ಮೆಂಬರ್ಶಿಪ್ ತೊಗೊತಲಿದ್ದೀವಿ ಹಾಲು ಕೊಡ್ತೀರಾ ಬಂದು ಮನೆಗೆ ಚೆನ್ನಾಗಿದ್ಯಾ ನಿಮ್ಮಲ್ಲಿ ಹಾಲೆಲ್ಲ ಚೆನ್ನಾಗಿ ಸಿಗ್ತಾವಾ ಹ್ಞೂ ಹಾಂ ಏನು ಮತ್ತೆ ಏನು ಆಫರ್ ನಡ್ದಾವೇನಾರಾ ಹಾಲ್ನಾಗೆ ಇಷ್ಟು ಒಂದು ಲೀಟ್ರ್ ಹಾಲು ಒಂದು ಲೀಟ್ರ್ ಹಾಲು ದರ ಒಂದು ಕಡಿಮೆ ಮಾಡಕ್ಕೆ ಆಯ್ತು ಅಂದು ಹಂಗೇನಾರೂ ಅನ್ರಿ ಹಾಂ

ನಿಮ್ಮ ಬಲ್ ಏನೇನು ಪ್ರೋಡಕ್ಟ್ ಸಿಗ್ತಾವ್ ರೀ ಹಾಲು ಬಿಟ್ಟು ಇನ್ನೂ ಹಾಂ ಹಾಂ ಹಾಂ ಹಾಂ ಮತ್ತೆ ಇನ್ನು ರೀ ಹಾಂ ರೀ ಹಾಂ ನಂಗೆ ಪನ್ನೀರು ಮತ್ತು ಯೋಗಾರ್ಟ ಮತ್ತು ಶ್ರೀಖಂಡ ಬೀ ಬೇಕಾಗ್ತದ್ ರೀ ಯಾಕಂದ್ರೆ ನಾವು ಮನೆಯಲ್ಲೇ ದಿನಾ ಪಾರ್ಗಳು ತಿಂತವೆ ರೀ ಅವು ಎಲ್ಲ ಇಲ್ಲ ಪಂಕ್ಷನ ಮದ್ವೆ ಏನಿಲ್ಲ ನಮ್ಮ ಮನೆಯಲ್ಲಿ ದಿನಾ ದಿನಾ ಡೈಲಿ ಯೂಸ್ ಸಲ್ವಾಗ್ ಬೇಕು ಚಾಯ್ ಸಲ್ವಾಗ ಅದೆಲ್ಲ ನಮ್ಮ ಚಪಾತಿ ಸಂಗಡ ಬೆಣ್ಣೆ ತಿಂತಾರೆ ರೀ ಮಕ್ಳು ಅದ್ರ್ ಸಲ್ವಾಗ್ ಬೇಕಾಗೈತೆ ನಾವು ಐದು ಮಂದಿ ಇದ್ದೇವೆ ರೀ ದಿನಾ ಒಂದು ಎರಡು ಎರಡು ಲೀಟ್ರ್ ಹಾಲು ಒಂದು ಎರಡು ಪಾಕೀಟ ಖೀರು ಒಂದು ಶ್ ಯೋಗಾಡ ಚಪಾತಿ ಸಂಗಡ ಹಚ್ಕೊಂಡ್ ತಿನ್ಲಿಕ್ಕೆ ಯೋಗಾಡ ಒಂದೆರಡು ಒಂದೆರಡು ಒಂದು ಕೆ ಜಿ ಸಾಕು ರೀ ದಿನಾ

ಹಾಂ ಮತ್ತೆ ಆಮೇಲೆ ಆಯ್ತು ರೀ ನಾವು ಅಮೌಂಟೆಲ್ಲ ಹಾಕ್ತೀವಂತ್ರಿ ಫೋನ್ಪೇನಿಂದ ಇನ್ನು ಹಾಂ ರೀ ಕಡಿಮೆ ರೊಕ್ಕ ಹಾಂ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿರಿ ನೋಡಮ್ಮಿ ಎಲ್ಲರ್ಗೂ ಹೇಳ್ತೀನಂತೆ

ಹಾಂ ಆಯ್ತು ಆಯ್ತು ಹೇಳ್ತೀನಂತೆ ರೀ ಏನು ಪನ್ನೀರೆಲ್ಲ ಪ್ರೆಶ್ ಸಿಗ್ತದೇನ್ ರೀ ನಿಮ್ಮಲ್ಲಿ ಆಯ್ತು ಡಿಸ್ಕೌಂಟ್ ಕೊಡಕಾತ್ರೀ ನಾವು ಈ ಪನ್ನೀರು ಹೆಂಗ್ ಚೊಲೋ ಸಿಗ್ತದೆ ರೀ ಎಲ್ಲ ಚೊಲೋ ಮಿಲ್ಕ್ನಿಂದೇ ಮಾಡ್ತೀರಲ್ವ ಫೇಕ್ ಮಿಲ್ಕ್ದು ಅದೇನೂ ಸಿಗಲ್ವಲ್ಲ

ಹಾಂ ಹಾಂ ಏನು ನಿಮ್ದು ಏನು ಎಮ್ಮೆ ಹಾಲು ಸಿಗ್ತಾವ್ ರೀ ಆಕ್ಳ ಹಾಲು ಸಿಗ್ತಾವ್ ರೀ

ಇಲ್ಲ ಇಲ್ಲ ಆಕ್ಳ ಹಾಲೇ ಕೊಡಿರಿ ನಾವು ಆಕ್ಳ ಹಾಲೇ ಕುಡಿತೀವಿ ಹಾಂ ಆಯ್ತು ಆಯ್ತು ನಾಳೆ ಹಿಡಿದು ನಮ್ಮ ಮನೆಗ್ ಕಳ್ಸಿ ರೀ ನಿಮ್ಮ ಯಾರು ಇದ್ದಾರೋ ಹಾಂ ಆಯ್ತು ಆಯ್ತು ಹಾಂ ಆಯ್ತು ಆಯ್ತು ತ್ಯಾಂಕ್ಸ್ ಹಾಂ ಆಯ್ತು ಆಯ್ತು ಹಾಂ ಹಾಂ ಆಯ್ತು ಆಯ್ತು ಹಾಂ ಹಾಂ ಆಯ್ತು ಆಯಿತು ಆಯ್ತು ಆಯಿತು

ಹಾಂ ಆಯ್ತು ಆಯಿತು